ಸರ್ ನಮಗೆ ತರಕಾರಿ ಬೇಕಿದೆ ತರಕಾರಿ ಏನಿದೆ ಸರ್ ರೇಟು ಏನೇನಿದೆ ನಿಮ್ಮ ಹತ್ತಿರ

ಹಾಂ ಸರ್ ಸರ್ ಅದಕ್ಕೆ

ಸರ್ ಅದ್ಕೆ ರೇಟ್ ಸರ್ ನಮಗೆ ಒಂದು ಕೆ ಜಿ ಟಮೋಟ ಆದರೆ ಹೆಂಗಿರತ್ತೆ ಸರ್ ಇವಾಗ

ಸ್ವಲ್ಪ ಕಡಿಮೆ ಕೋ ಹಾಂ ಸರ್ ಸರ್ ಹದಿನೈದು ರೂಪಾಯ್ಗೆ ಕೊಡ್ತೀರಾ ಟಮೊಟ ಒಂದು ಕೆ ಜಿ ಟಮೊಟೆ ಹಾಂ ಸರ್ ಹ್ಞೂ ಸರ್ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಕೊಡಿರಿ ಸರ್ ಈರುಳ್ಳಿ ಮೂವತ್ತು ರೂಪಾಯಿ ಸರ್ ಸ್ವಲ್ಪ ಇನ್ನೂ ಕಮ್ಮಿ ಮಾಡಿರಿ ಸರ್ ಮೂವತ್ತು ರೂಪಾಯಿ ಅಂದರೆ ಜಾಸ್ತಿ ಆಗುತ್ತೆ ಇನ್ನೂ ಸ್ವಲ್ಪ ಕಡ್ಮೆ ಮಾಡಿ ಕೊಡಿರಿ

ಹಾಂ ಸರ್ ಹಾಂ ಹಾಂ ಸರಿ ಸರ್ ಒಂದು ಒಂದು ಕೆ ಜಿ ಈರುಳ್ಳಿ ಕೊಡಿರಿ ಸರ್ ಒಂದು ಕೆ ಜಿ ಟಮಟೆ ಕೊಡಿರಿ ಆಮೇಲೆ ಒಂದು ಕೆ ಒಂದು ಅರ್ಧ ಕೆ ಜಿ ಬೀಮ್ಸು ಕೊಡಿರಿ ಸರ್ ಬೀಮ್ಸ್ ಹೇಗಿದೆ ಸರ್ ರೇಟು ಬೀಮ್ಸು ನಲ್ವತ್ತು ರೂಪಾಯಿ ಸರ್ ಸ್ವಲ್ಪ ಕಡಿಮೆ ಮಾಡಿರಿ ಸರ್ ಅದು ಸ್ವಲ್ಪ ಕಡಿಮೆ ಮಾಡಿರಿ ಅದು ಮೂವತ್ತು ರೂಪಾಯಿ ಸರ್ ಓಕೆ ಸರ್ ಅದನ್ನ ಅರ್ಧ ಕೆ ಜಿ ಕಾ ಬೀಮ್ಸು ಕೊಡಿರಿ ಆಮೇಲೆ ಕ್ಯಾರೇಟು ಒಂದು ಅರ್ಧ ಕೆ ಜಿ ಕೊಡಿರಿ ಹಾಂ ಸರ್ ಆಮೇಲೆ ಹೌದ ಸರ್ ಹಾಂ ಹಸೆಕಾಯಿ ಅರುವತ್ತು ರೂಪಾಯಿ ಇದೆ ಸರ್ ಅದು ನಲ್ವತ್ತು ರೂಪಾಯಿ ಹಾಕಿ ಕೊಡ್ತೀರಾ ಹಾಗಾದ್ರೆ ಒಂದು ಕೆ ಜಿ ಹಸೆಕಾಯ್ ಅಸೆ ಹಸೆಕಾಯ್ ಒಂದು ಕೆ ಜ್ ಹಾಕಿ ಕೊಟ್ಬಿಡ್ರಿ ಸರ್ ಹಾಂ ಹಾಂ ಚೌಳಿ ಕಾಯಿ ಬೇಕು ಸರ್ ಅದು ಹೇಗೆ ಸರ್ ಅದು ನಲ್ವತ್ತು ರೂಪಾಯಿ ಕೆ ಜಿನಾ ಹಾಂ ಅದು ಒಂದು ಅದು ಒಂದು ಅರ್ಧ ಕೆ ಜಿ ಕೊಟ್ಟುಬಿಡ್ರಿ ಸರ್ ಬೆಂಡೆಕಾಯಿ ಹೇಗಿದೆ ಸರ್ ಅದು ರೇಟು ಅರುವತ್ತು ರೂಪಾಯಿ ಹಾಗಾ ಅರ್ಧ ಕೆ ಜ್ ಕೊಟ್ಟುಬಿಡ್ರಿ ಸರ್ ನಮ್ಗೆ ಅರ್ಧ ಕೆ ಜಿ ಹಾಂ ಸರ್ ಹೇಳಿ ಸರ್ ಬಟಾಣಿಕಾಳು ಆಮೇಲೆ ಎಲೆಕೋಸ್ ಇದೆಯಾ ನಿಮ್ಮ ಹತ್ತಿರ ಎಲೆಕೋಸ್ ಇದೆಯಾ ಆಂ ಹೌದಾ ಸರ್ ಹಾಂ ಹಾಂ ಸರಿ ಸರ್ ಸರ್ ಅದು ನಿಮ್ಮ ಹತ್ತಿರ ಸರ್ ಅದು ಎಲ್ಲ ತರ್ಕಾರಿಗಳು ಹಾಕಿ ಅದಕ್ಕೆ ಒಂದು ನಾವು ಬ್ಯಾಗ್ ತೊಗೊಬಂದಿಲ್ಲ ಸರ್ ಅದು ನಿಮ್ಮ ಹತ್ತಿರ ಒಂದು ಬ್ಯಾಗ್ ಏನೋ ಇದ್ದರೆ ಬ್ಯಾಗ್ನಲ್ಲಿ ಹಾಕಿ ಸರ್ ಆಯ್ತು ಸರ್ ಹಾಂ ಸೊಪ್ಪುಗಳು ಎಲ್ಲ ಬೇಕು ಸರ್ ಎಲ್ಲ ಹಾಕಿ ಆಂ ಬರ್ತೀವಿ ಸರ್ ನಾವು ಅಷ್ಟ್ರೊಳಗೆ ಎಲ್ಲ ರೆಡಿ ಮಾಡಿ ಬ್ಯಾಗ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿರಿ ಸರ್ ನಾವು ಬಂದು ತಗೊಂಡ್ ಹೋಗ್ತೀವಿ ಸರ್ ಆಂ ಸರಿ ಸರ್ ಹಾಂ ಸರ್ ಅದು ಹಾಂ ಸರ್ ಅದೆಲ್ಲ ಹಾಕಿ ಆ ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಒಂದು ನಮಗೆ ಬಿಲ್ ಕೊಡಿರಿ ಸರ್ ಅದು ಏನಿದೆ ಪೇಮೆಂಟ್ ಬಂದು ಕೊಟ್ಬಿಡ್ತೀವಿ